ಈಗ ಸಾಮಾನ್ಯವಾಗಿ ಹಳ್ಳಿ ಜನರು ಪಟ್ಟಣಕ್ಕೆ ಹೋಗಿ ವಾಸಿಸೋದ್ರಿಂದ ಏನಾಗುತ್ತೆ ಅಂದರೆ ಈ ಹಳ್ಳಿಗಳಲ್ಲಿ ಏನಿದೆ ಅಲ್ಲಿ ಯುವ ಜನತೆ ಸ್ವಲ್ಪ ಮದುವೆ ಆಗದೆ ಉಳಿಯೋ ಸಾಧ್ಯತೆ ಇದೆ ಆದರೆ ಅಲ್ಲಿಗ್ಹೋದೋರೆಲ್ಲ ಅಲ್ಲೇ ನೋಡಿಕೊಂಡು ಮದುವೆಯಾಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಸೋ ಈವಾಗ ಅದಷ್ಟು ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ ಈ ಪ್ರಾಬ್ಲಮ್ ಈ ತೊಂದರೆ ಯಾವಾಗ ಬರತ್ತೆ ಅಂತ ಹೇಳಿದರೆ ಈ ಪಟ್ಟಣಕ್ಕೆ ಹೋದವರು ಅಲ್ಲೇ ತನ್ನ ಸಂಗಾತಿನ ಹುಡ್ಕೊಂಡ್ರೆ ಈಗ ಹುಡುಗ ಆಗಿದ್ದರೆ ತನ್ನ ಹುಡುಗೀನ ಅಲ್ಲಿ ಹುಡ್ಕೊಂಡ್ರೆ ಅಥವಾ ಹುಡುಗಿ ಆಗಿದ್ದರೆ ತನ್ನ ಹುಡುಗನ್ನ ಅಲ್ಲೇ ಹುಡ್ಕೊಂಡ್ರೆ ಆವಾಗ ಏನಾಗುತ್ತೆ ಈ ಹಳ್ಳಿಲಿರೋ ಜನರಿಗೆ ತೊಂದರೆ ಆಗೋ ಸಾಧ್ಯತೆ ಇದೆ ಆದರೆ ಈ ಹಳ್ಳಿಲಿರೋರು ಹಳ್ಳಿಯೋರ ಜೊತೆಗೆ ತನ್ನ ಮಕ್ಕಳನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅವರ ತಲೇಲಿ ಯೋಚನೆ ಬಂದಾಗ ಈ ಪ್ರಾಬ್ಲಮ್ ಎಲ್ಲ ಆಗೋದಿಲ್ಲ ಈವಾಗ ಕೆಲೋ ಜನರು ಏನ್ಮಾಡ್ತಾರೆ ಅಂದರೆ ಹಳ್ಳಿಂದ ಪಟ್ಟಣಕ್ಕೆ ಹೋದ ಜನರು ಅಲ್ಲೇ ಹೋಗಿ ಸೆಟ್ಲಾಗೋ ಸೆಟ್ಲಾಗ್ತಾರೆ ಹೇಗೆ ಅಂದರೆ ತನ್ನ ಫ್ಯಾಮಿಲಿಯನ್ನೇ ಕರ್ಕೊಂಡು ಹೋಗಿ ಅಲ್ಲಿ ಸೆಟ್ಲಾಗೋದಾಗಿರ್ಬೋದು ಅಥವಾ ಅಲ್ಲೇ ತನ್ನ ಸಂಗಾತಿನ ಹುಡ್ಕೊಂಡು ಅವರ ಫ್ಯಾಮಿಲಿ ಅವರ ಜೊತೆ ಸೆಟ್ಲ್ ಆಗೋದಾಗಿರ್ಬೋದು ಅವೆಲ್ಲ ಆದಾಗ ಈ ಹಳ್ಳಿಗಳಿಗೆ ತೊಂದರೆ ಆಗೋ ಸಾಧ್ಯತೆ ಇದೆ ಈ ಹಳ್ಳಿ ಜನರು ಹೇಗೆ ಯೋಚನೆ ಮಾಡ್ತಾರೆ ಅಂದರೆ ಈವಾಗ ತನ್ನ ಮಗಳನ್ನು ನಾನು ಸಿಟಿ ಹುಡುಗನಿಗೇ ಕೊಡಬೇಕು ಅವರು ಒಳ್ಳೆಯ ಕೆಲಸದಲ್ಲಿರ್ತಾರೆ ತುಂಬ ಸಂಬಳ ತಗೋತಾರೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನಾನ ಇಟ್ಕೊಂಡಿದ್ದಾರೆ ಸೋ ಅವರಿಗೆ ಕೊಡಬೇಕು ಅಂತ ಈ ಹಳ್ಳಿ ಜನ ಯೋಚನೆ ಮಾಡಿದಾಗ ಅಲ್ಲಿ ನಮಗೆ ಈ ಮದುವೆ ತೊಂದರೆ ಆಗುತ್ತೆ ಅದೇ ಅದೇ ರೀತಿ ಎಲ್ಲರೂ ಕೂಡ ಹಾಗೆ ಯೋಚನೆ ಮಾಡೋದಿಲ್ಲ ಬಟ್ ಆ ಥರ ಯೋಚನೆ ಮಾಡಿದಾಗ ಈ ತೊಂದರೆ ಬರೋ ಸಾಧ್ಯತೆ ಇದೆ ಈಗ ಕೆಲೋಬ್ರೂಗೆ ಹೇಗಿರುತ್ತೆ ಅಂದರೆ ಪಟ್ಟಣಕ್ಕೆ ಹೋಗಿರ್ತಾರೆ ಬಟ್ ಅಲ್ಲಿರೋರು ಯಾರೂ ಅವರಿಗಿಷ್ಟ ಆಗಲ್ಲ ನಮ್ಮ ಹಳ್ಳಿಯೇ ಚಂದ ನಮ್ಮ ಹಳ್ಳಿ ಹುಡುಗೀರೆ ಚಂದ ನಮ್ಮ ಹಳ್ಳಿ ಹುಡುಗರೇ ಚಂದ ಆ ಥರ ಯೋಚನೆ ಮಾಡೋರಿರ್ತಾರೆ ಅವ್ರೇನ್ಮಾಡ್ತಾರೆ ಅಂದರೆ ಅವರು ತಮ್ಮ ಕೆಲಸಾನ ಮಾತ್ರ ಅಲ್ಲಿ ಮಾಡ್ತಾರೆ ಮದುವೆ ಆಗೋದನ್ನ ತಮ್ಮ ಹಳ್ಳಿಯಲ್ಲೇ ತಮ್ಮ ಹಳ್ಳಿಯಲ್ಲೇ ಒಂದು ಹುಡುಗೀನೋ ಅಥವಾ ಹುಡುಗನ್ನೋ ಮದುವೆ ಆಗ್ತಾರೆ ಆ ಥರ ಮೆಂಟಾಲಿಟಿ ಇರೋ ಜನರು ಕೂಡ ನಮಗೆ ತುಂಬ ಜನ ಸಿಗ್ತಾರೆ ಆಗ ಈ ಈ ಪೇರೆಂಟ್ಸ್ ಏನಿದ್ದಾರೆ ಅವರ ಮೆಂಟಾಲಿಟಿನ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಈಗ ಹಳ್ಳಿಯಲ್ಲಿರೋ ಕೆಲಸಾನೂ ಚಿಕ್ಕದಲ್ಲ ಪೇಟೆಯಲ್ಲಿರೋ ಕೆಲಸ ದೊಡ್ಡದಲ್ಲ ಎಲ್ಲ ಕೆಲಸಾನೂ ಕೆಲಸಾನೆ ಅವರವರು ನಿಯತ್ತಾಗಿ ಮಾಡಿದರೆ ಅದು ಚೆನ್ನಾಗಿರುತ್ತೆ ಅಷ್ಟೇ ಈ ಹಳ್ಳಿಲೂ ಗದ್ದೆ ಮಾಡೋರು ದುಡಿಯಲ್ಲ ಅಂತಲ್ಲ ಅವರಿಗೆ ಕೆಲಸ ಜಾಸ್ತಿ ಇರುತ್ತೆ ಅವರು ದುಡೀತಾರೆ ಆದರೆ ಸಿಟಿಯಲ್ಲಿರೋ ಕೆಲಸ ಅವ್ರದ್ದೂ ಏನು ಕಮ್ಮಿಇರಲ್ಲ ಬಟ್ ಹಳ್ಳಿಗೆ ಹೋಲ್ಸ್ಕೊಂಡ್ರೆ ಅವ್ರದ್ದು ಸ್ವಲ್ಪ ಕಮ್ಮಿ ಇರುತ್ತೆ ಅವರದು ಲೈಫ್ ಟೈಲ್ ಲೈಫ್ಶ್ಟೈಲ್ ಕೂಡ ಚೇಂಜ್ ಇರುತ್ತೆ ಅವರ ವರ್ಕ್ ಪ್ಲೇಸ್ ಆಗಿರ್ಬೋದು ಅವರ ಸ್ಟ್ರಗಲ್ ಆಗಿರ್ಬೋದು ಎಲ್ಲರದೂ ಅವ್ರದೇ ಆದ ಒಂದು ಸ್ಟ್ರಗಲ್ ಇರುತ್ತೆ ಅವ್ರದೇ ಆದ ಒಂದು ಜೀವನ ಇರುತ್ತೆ ಯಾರದೂ ಈಸಿ ಅಲ್ಲ ಯಾರದೂ ಕಷ್ಟ ಅಲ್ಲ ಇದನ್ನು ಅವರು ತಲೇಲಿ ಇಟ್ಕೋಬೇಕಾಗುತ್ತೆ ಈವಾಗ ಹಳ್ಳಿಯಿಂದ ಹೋದ ಮಕ್ಕಳು ಬರ್ತಾರೆ ಅನ್ನೋದು ಗ್ಯಾರೆಂಟಿ ಇಲ್ಲ ಸೊ ತಮ್ಮ ಮಕ್ಕಳನ್ನು ಮದುವೆ ಮಾಡಿಕೊಟ್ರೆ ಅಲ್ಲಿ ಅವರು ಚೆನ್ನಾಗಿರ್ತಾರೋ ಇಲ್ವೋ ಅದೂ ಇವರಿಗೆ ಗೊತ್ತಾಗೋದಿಲ್ಲ ಇವರು ಹೋಗಿ ನೋಡೋಕ್ಕೂ ಆಗೋದಿಲ್ಲ ಯಾಕೆಂದರೆ ಸಿಟಿ ಬಗ್ಗೆ ಇವರಿಗೇನೂ ಗೊತ್ತಿರಲ್ಲ ಬರೀ ಹಳ್ಳಿಲೇ ಬೆಳ್ದಿರೋದ್ರಿಂದ ಅದೂ ಕೂಡ ಕಷ್ಟ ಆಗತ್ತೆ ಸೋ ನಾನು ಹೇಳೋದಾದ್ರೆ ಈ ಜನರು ಏನಿದ್ದಾರೆ ಅವರು ಹಳ್ಳಿಲಿದ್ರೆ ತನ್ನ ಮನೆ ಪಕ್ಕ ಇರೋದು ಅಥವಾ ತನ್ನ ಊರ ಪಕ್ಕ ಇರೋದು ಅಥವಾ ತನಗೆ ಗೊತ್ತಿರೋ ಜನರಿಗೆ ಅಲ್ಲೇ ಮದುವೆ ಮಾಡ್ಕೋಡೋದ್ರಿಂದ ಅವರಿಗೆ ನೆಮ್ಮದಿ ಕೂಡ ಇರುತ್ತೆ ತನ್ನ ಮಕ್ಕಳನ್ನು ಕೂಡ ದಿನಾ ನೋಡ್ದಂಗೂ ಆಗುತ್ತೆ ಹಾಗೆ ಅವರು ಹೇಗಿದ್ದಾರೆ ಅವರು ಹೇಗೆ ಮಾಡ್ತಿದ್ದಾರೆ ನನ್ನ ಮಕ್ಕಳು ಆರಾಮಾಗಿದ್ದಾರೆ ಅದನ್ನು ಕೂಡ ಅವರಿಗೊಂದು ಸಮಾಧಾನ ಇರುತ್ತೆ ಹಾಗೆ ಸಿಟಿಲಿರೋರು ಅದು ಅವರಿಷ್ಟ ಅವರು ಹಳ್ಳೀಲಿ ಬಂದು ಮದುವೆ ಆಗ್ತಾರೋ ಅಥವಾ ಅವರನ್ನೇ ಅಲ್ಲಿ ಸಿಟಿಲೇ ಯಾರನ್ನಾದ್ರೂ ಹುಡ್ಕೊಂಡು ಮದುವೆ ಆಗ್ತಾರೋ ಮದುವೆ ವಿಷಯಾನ ನಾವು ತುಂಬ ಹೇಳೋಕ್ಕಾಗಲ್ಲ ಅದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅವರು ಹೇಗೆ ಇಷ್ಟಪಡ್ತಾರೆ ಯಾರನ್ನು ಇಷ್ಟಪಡ್ತಾರೆ ಅದನ್ನು ನಾವು ಹೇಗೆ ಹೇಳೋಕ್ಕಾಗೋದಿಲ್ಲ ಸೊ ಅವ್ರಿಗ್ಯಾರಿಷ್ಟ ಅವರು ಅವರನ್ನು ಮದುವೆಯಾಗ್ಬೋದು ಅವರು ಅವರ ಜೊತೆ ಸಂಸಾರ ಮಾಡ್ಬೋದು ಅದಕ್ಕೆ ಯಾರೂ ಅಡಚಣೆ ಮಾಡುವ ಹಕ್ಕು ಯಾರಿಗೆ ಕೂಡ ಇಲ್ಲ ಯಾರು ಯಾರನ್ನು ಬೇಕಾದ್ರು ಮದುವೆ ಆಗ್ಬೋದು ಅದು ಅವರ ಇಷ್ಟ ಅದನ್ನು ಸರ್ಕಾರವೂ ಕೂಡ ತಡೆಯೋದಿಲ್ಲ